ಹಾಂ ಹೇಳಿ ಮೇಡಮ್ ಹ್ಞೂ ಹಲೋ ಪ್ರೇರಣ ಅಲಾ ಎ ಎಸ್ ಪ್ರೇರಣ ಪ್ರೇರಣ ನಾನು ನಿಮ್ಗೆ ಒಂದು ಮೇಲ್ ಕಳಿಸಿದ್ದೆ ಸೊ ನೋಡಿದ್ದೀರಾ ಹೌದಾ ಪ್ರೇರಣ ಅದೆ ಇವಾಗ ಸೊ ಎಲ್ಲ ವರ್ಕರ್ಸ್ ಇದಾರಲ್ಲ ನಾವು ಕಾಸ್ಟ್ ಕಟಿಂಗ್ ಎಲ್ಲ ಮಾಡ್ಬೇಕು ಅಂದ್ಕೋತಾ ಇದ್ದೀವಿ ಸ್ವಲ್ಪ ಇಂಪ್ರೂವ್ಮೆಂಟು ಇಲ್ಲ ಸೊ ನಾವೆಲ್ಲಾರು ಅವರಿಗೆ ನಾವು ಫೈರ್ ಮಾಡಬೇಕು ಅಂತ ಪ್ಲಾನ್ ಹಾಕಿದ್ದೀನಿ ಅದನ್ನು ಮೇಲ್ ಕಳ್ಸಿದ್ದೀನಿ ಅಷ್ಟು ಕ್ಯಾಂಡಿಡೆಟ್ಸಿಗು ಒಂದು ಟ್ವೆಂಟಿ ಕ್ಯಾಂಡಿಡೆಟ್ಸ್ ಇದ್ದಾರೆ ಸೊ ಅವರಿಗೆ ಮೇಲ್ ಫಾರ್ವರ್ಡ್ ಮಾಡಬೇಕಿತ್ತು ಹೌದು ಯಾಕಂದರೆ ಪರ್ಫಾರ್ಮೆನ್ಸ್ ಇಶ್ಯೂ ಇದೆ ಆ್ಯಂಡ ಯಾಕಂತಂದರೆ ಲಾಸಲ್ಲಿ ಕೂಡ ಆಗ್ತಿದೆ ಅವ್ರದ್ದೇನು ಪರ್ಫಾರ್ಮೆನ್ಸು ಇಲ್ಲ ಸೊ ಅವರಿಗೆಲ್ಲ ಅವರಿಗೆಲ್ಲ ಮೇಲ್ ಫಾರ್ವರ್ಡ್ ಮಾಡ್ಬಿಟ್ಟು ಹೇಳ್ತೀರಾ ಸೊ

ಅಂದರೆ ಕಂಪ್ನಿ ಲಾಸ್ ಆಗ್ತಿದೆ ಇವಾಗ ಪರ್ಫಾರ್ಮೆನ್ಸ್ ಇಶ್ಯೂ ಕೂಡ ಇದೆ ಇಲ್ಲ ಇವಾಗ ಅದು ನೋಡ್ಕೋತಾ ಕೂತ್ರೆ ಕಂಪ್ನಿ ಪ್ರಾಫಿಟಲ್ಲಿ ಹೆಂಗಾಗತ್ತೆ ಹೇಳಿ ಕಂಪ್ನಿ ಪ್ರಾಫಿಟ್ ಆದರೆ ತಾನೆ ನಾವು ಅವರಿಗೆಲ್ಲ ಸ್ಯಾಲ್ರಿ ಹಾಕ್ಬೋದು ಈಗ ಅವ್ರು ಕರೆಕ್ಟಾಗಿ ಅವ್ರ ವರ್ಕ್ ಮಾಡ್ತಿಲ್ಲ ಅವ್ರು ಡಿಸಿಪ್ಲೀನ್ ಇಲ್ಲ ಪ್ರೋಪರ್ ಟೈಮಿಂಗ್ ಬರ್ತಿಲ್ಲ ಕರೆಕ್ಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತಿಲ್ಲ ಹಾಂ ಎಕ್ಸ್ಪೀರಿಯೆನ್ಸ್ ಇದೆ ಬಟ್ ಕ್ಲೈಂಟ್ ಕಡೆಯಿಂದ ನಮಗೆ ಎಸ್ಕಲೇಷನ್ ಬರ್ತಿದೆ ಅವ್ರು ಪ್ರೋಪರ್ ಟೈಮಿಗೆ ಏನು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತಿಲ್ಲ ಅವ್ರ ಕ್ಲೈಂಟ್ ರಿಕ್ವೈರ್ಮೆಂಟ್ಗೆ ರೀಚ್ ಮಾಡೋಕ್ಕು ಆಗ್ತಿಲ್ಲ ಸೊ ಬೆಟರು ಸುಮ್ಮನೆ ಫೈರ್ ಕಾಸ್ಟ್ ಕಟಿಂಗ್ ಮಾಡಬೇಕನ್ಕೊಂಡಿದಿವಿ ಈಗೆಲ್ಲ ಹೈ ಇದೆ ಎಕ್ಸ್ಪೀರಿಯೆನ್ಸ್ ಇದ್ದೋರಿಗೆಲ್ಲಾ ಟೋಟಲ್ ಈಗ ಅವ್ರು ಮಾಡೋ ಕೆಲ್ಸಕ್ಕೆ ಅಷ್ಟೊಂದೆಲ್ಲ ಕೊಟ್ಟುಬಿಟ್ಟು ಹಾಗೆಲ್ಲ ಕೊಡೋಕಾಗಂಗಿಲ್ಲಾ ಹಾಂ ಅದಕ್ಕೆ ಯಾರಾದರು ಸುಮ್ಮನೆ ಫ್ರೆಷರ್ಸಿಗೆ ಜಾಯ್ನ್ ಮಾಡಿಸ್ಕೊಳಣ ಅಂತ ಫ್ರೆಷರ್ಸಿಗೆ ಜಾಯ್ನ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಟ್ರೈನಿಂಗ್ನಲ್ಲೂ ಹೋಗುತ್ತೆ ಬಟ್ ನಮಗೆ ಕ್ವಾಲಿಟಿ ಸಿಗುತ್ತಲ್ಲ ವರ್ಕಲ್ಲಿ ವರ್ಕ್ ಫ್ರೆಷರ್ಸ್ ಇರ್ತಾರೆ ಅವ್ರು ಮಾಡ್ಬೇಕಂತಲೇ ಇರ್ತಾರೆ ವರ್ಕು ಇಲ್ಲ ಖರ್ಚಾದರು ಕೂಡ ಬಟ್ ನಮಗೂ ರಿಸಲ್ಟ್ಸ್ ಸಿಗುತ್ತಲ್ಲ ಅಲ್ಲಿ ರಿಸಲ್ಟ್ಸ್ ಸಿ ಹಾಂ ರಿಸಲ್ಟ್ಸ್ ಸಿಗುತ್ತೆ ಫ್ರೆಷರ್ಸ್ ಇರ್ತಾರೆ ಅವ್ರಿಗೆ ಕೆಲಸದ್ದು ನೆಸೆಸ್ಸರಿ ಇರುತ್ತೆ ಅವ್ರು ಕಮ್ಮಿ ಸಿ ಟಿ ಸಿನಾಗು ಬರ್ತಾರೆ ಕಮ್ಮಿ ಸ್ಯಾಲ್ರಿ ಇದ್ದರು ಅವ್ರು ಅಗ್ರೀ ಆಗ್ತಾರೆ ಆ್ಯಂಡ್ ಅವ್ರು ಮಾಡಲೇಬೇಕು ಅಂತ ಮಾಡ್ತಾರೆ ವರ್ಕು ಫ್ರೆಷರ್ಸು ಬಟ್ ಅದೆ ಎಕ್ಸ್ಪೀರಿಯೆನ್ಸ್ ಅವರಿಗೆ ಆಗ್ತಾಯಿಲ್ಲ ಅವರಿಗೆ ಸ್ವಲ್ಪ ಆ್ಯಟಿಟ್ಯೂಡು ಅದೆಲ್ಲಾ ನಾವ್ಯಾಕೆ ಮಾಡಬೇಕು ಇಷ್ಟು ಸ್ಯಾಲ್ ಈ ಥರ ಎಲ್ಲ ಇರುತ್ತೆ ವೇಸ್ಟು ಬಟ್ ಇವಾಗ ಹಾಗೂ ವೇಸ್ಟಾಗ್ತದೆ ಹೀಗೂ ವೇಸ್ಟಾಗ್ತದೆ ಸೊ ಅವ್ರು ಇದ್ದರೂ ಕೂಡ ಅವ್ರು ಕೂಡ ಕರೆಕ್ಟ್ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ ಸುಮ್ಮನೆ ಟೈಮ್ ವೇಸ್ಟಾಗ್ತಿದೆ ಎಸ್ಕಲೇಷನ್ ಬರ್ತಿದೆ ಅದು ಕೂಡ ಟೈಮ್ ವೇಸ್ಟಾಗ್ತಿದೆ ಸೊ ಅದು ಇನ್ನೊಂದರಲ್ಲಿ ಇನ್ವೆಸ್ಟ್ ಮಾಡಿದರೆ ನಮಗೂ ಪ್ರಾಫಿಟಾಗುತ್ತೆ ಅಂತ ಸೊ ಅದು ಮೇಲ್ ಫಾರ್ವರ್ಡ್ ಮಾಡಿದರೆ ಎಲ್ಲ ಎಂಪ್ಲಾಯ್ಸಿದು ಟ್ವೆಂಟಿ ಮೆಂಬರ್ಸ್ ಇದ್ದಾರೆ ಅವರಿಗೆಲ್ಲ ಕಳಿಸಿಬಿಡಿ ಅದು ಫಾರ್ಮಾಲಿಟೀಸ್ ಎಲ್ಲ ಏನಿದೆ ಅದೆಲ್ಲ ಮಾಡಿಬಿಡಿ ಓಕೆ